ಹ್ಞೂ ಹಾಯ್ ನನ್ನ ಹೆಸ್ರು ಪ್ರಭಾ ಅಂತ್ಹೇಳಿ ನಾನು ಏನಪ್ಪಾ ಅಂದರೆ ಯಾವುದೋ ಒಂದು ಆ್ಯಪಲ್ಲಿ ಏನ್ಮಾಡಿದೆ ಅಂತಂದರೆ ಕಿಚನ್ ವೇರ್ಸ್ಗೆ ಸಂಬಂಧಪಟ್ಟಿದ್ದು ಬೇಕಾಗಿತ್ತು ಹಾಗಾಗಿ ಕಿಚನ್ ವೇರ್ಸು ಉಡುಕ್ತಾ ಇದ್ದೆ ಸೊ ಏನಪ್ಪಾ ಅಂದರೆ ಅದರಲ್ಲಿ ನೈಫೂ ತೋರಿಸಿದ್ರು ನೈಫು ಪ್ಲಸ್ ನೈಫ್ ಶಾರ್ಪ್ನರು ಎಲ್ಲಾ ಇತ್ತು ಸೊ ಆಲ್ಮೋಶ್ಟ್ ನಾವೇನು ಮಾಡ್ತೀವಪ್ಪಾ ಅಂತಂದರೆ ಯಾವುದೆ ಒಂದು ಅಡಿಗೆ ಮಾಡಬೇಕು ಅಂದರೂ ಅಥ್ವಾ ಫ್ರೂಟ್ ಸಲಾಡ್ ಮಾಡಬೇಕು ಅಂದರೂ ಇವನ್ ಜ್ಯೂಸ್ ಮಾಡಬೇಕು ಅಂದರೂ ಅಥ್ವಾ ಏನೇ ಇವನ್ ಸ್ನ್ಯಾಕ್ಸ್ ಯಾವ ಸ್ನ್ಯಾಕ್ಸ್ ಅಂತಂದರೆ ಇವನ್ ಪಕೋಡಾ ಇರ್ಬೊದು ಅಲ್ಲ ಅಥ್ವಾ ಏನೋ ಒಂದು ಜಸ್ಟ್ ಊಸ್ಲಿ ಇರ್ಬೋದು ಅಥ್ವಾ ಚುರ್ಮುರಿ ಇರ್ಬೋದು ಏನೇ ಒಂದು ಮಾಡಬೇಕು ಅಂದರೂ ನಮಗೆ ಮೇಯ್ನ್ ತರಕಾರಿ ತಗೊಂತಿವೋ ಬಿಡ್ತಿವೋ ಗೊತ್ತಿಲ್ಲ ತರಕಾರಿ ಇತ್ತು ಅದೇನಾರು ಮಾಡಬೇಕು ಅಂತಂದ್ರೆ ಇವನ್ ಈರುಳ್ಳಿ ಕಟ್ ಮಾಡಬೇಕು ಅಂದರೂ ನಮಗೇನಾಗತ್ತೆ ನೈಫ್ ತುಂಬ ಇಂಪಾರ್ಟೆಂಟಾಗುತ್ತೆ ಸೊ ಆ ನೈಫ್ ಅನ್ನೋದು ಶಾರ್ಪ್ ಇರಲೇಬೇಕಲ್ಲ ಈ ಬೈ ಚಾನ್ಸ್ ನೀವೇನೋ ಆನಿಯನೋ ಅಥ್ವಾ ಟಮೋಟೋ ಏನಾರು ಕಟ್ ಮಾಡ್ತಿರ್ತಿರಾ ಅಂತಿಟ್ಕೊಳ್ಳಿ ಅದೇನಾಗುತ್ತೆ ಶಾರ್ಪಿಲ್ಲ ಅಂದರೆ ನಿಮ್ಗೆ ಹೆಂಗನ್ಸುತ್ತೆ ಹೇಳಿ ಕೈಯಿ ನೋವು ಬಂದುಬಿಡುತ್ತೆ ಅದ್ರ ಜೊತೆ ಕಟ್ ಮಾಡೋಕು ಬೇಜಾರಾಗತ್ತೆ ಈ ಅಡಿಗೆ ಮಾಡೋದು ಬೇಡ ಅಥ್ವಾ ಈ ನೈಫುನಿಂದಾ ಇಷ್ಟೊಂದೂ ಹಿಂಸೆ ಬೇಡ ಅನ್ನೋ ಸ್ಟೇಜಿಗೆ ಬಂದುಬಿಡ್ತಿರಾ ಹೌದಲ್ವಾ ಸೊ ಹಾಗಾಗಿ ನಾನೇನು ಮಾಡಿದೆ ಒಂದು ಚೆನ್ನಾಗಿರೊಂಥ ನೈಫು ಬೇಕಾಗಿತ್ತು ಅದಕ್ಕೆ ಬುಕ್ ಮಾಡಿಕೊಂಡೆ ನಾನು ಸೊ ಆ ಪ್ರೋಡಕ್ಟ್ ಬಂದಾದಮೇಲೆ ರಿಯಲಿ ಅವಾಜ್ದ್ ತ್ರಿಲ್ ತುಂಬ ತುಂಬ ತ್ರಿಲ್ ಆಯಿತು ಹೇಗೆ ಅಂತಂದರೆ ಏನಪ್ಪಾ ಅಂದರೆ ಅದು ಅದ್ರ ಜೊತೆ ನಂಗೆ ಶಾರ್ಪ್ನರ್ ಬೇರೆ ಸಿಕ್ತಲ್ವಾ ನೈಫ್ ಶಾರ್ಪ್ ಮಾಡೋಕೆ ಸೊ ಅದೇನಾರು ಒಂದು ಸ್ವಲ್ಪ ಚೆನ್ನಾಗ್ ಕಟ್ಟಾಗಿಲ್ಲ ಅಂತಂದ್ರೂ ಬೇಗ ಶಾರ್ಪ್ ಮಾಡ್ಕೊಳ್ಳೊಕ್ಕಾಗುತ್ತೆ ಅಂದರೆ ಕ್ವಿಕ್ ಶಾರ್ಪ್ನರ್ ಅಂತ ಸೊ ಅದೂ ಆಗುತ್ತೆ ಅದ್ರ ಜೊತೆ ನಮ್ಮ ಕೆಲ್ಸ ಕ್ವಿಕ್ಕಗಾಗುತ್ತ ಇವನ್ ಎಷ್ಟೇ ಮಿಕ್ಸರ್ ಜಾರ್ಸು ಅಥ್ವಾ ಫುಡ್ ಪ್ರೊಸೆಸಸ್ ಬಂದ್ರೂ ಅದಕ್ಕೆ ನಾವೂ ಏನೇ ಒಂದು ಹಾಕಬೇಕು ಅಂದರೆ ಏನಾಗತ್ತೆ ಅದು ಫಸ್ಟ್ ಅರ್ಧ ಅಥ್ವಾ ಸ್ಟಾಟಿಂಗಲ್ಲಿ ಏನಿರತ್ತೆ ಎಡ್ಜಸ್ನ ನಾವು ಕಟ್ ಮಾಡೇ ಫುಡ್ ಪ್ರೊಸೆಸರ್ಗೆ ಇನ್ಸರ್ಟ್ ಮಾಡಬೇಕಾಗುತ್ತೆ ಹೌದು ತಾನೆ ಸೊ ಹಾಗಾಗಿ ಅದೇನಪ್ಪಾ ಅಂದರೆ ನಂಗೆ ತುಂಬಾ ಹೆಲ್ಪ್ಫುಲ್ ಆಯಿತು ಸೊ ಹಂಗಾಗಿ ನಾನು ಅದು ಪಾಸಿಟಿವ್ ಫೀಡ್ಬ್ಯಾಕಾಗಿ ಕೊಡ್ತಾಯಿದಿನಿ ಸೊ ನಂಗೆ ತುಂಬ ಹೆಲ್ಪ್ಫುಲ್ ಆಯಿತು ಯಾವುದೆ ಒಂದು ಏನೇ ಮಾಡಬೇಕು ಅಂದರೂ ನಂಗೆ ಮೇಯ್ನ್ ಇವನ್ ಜ್ಯೂಸ್ ಮಾಡಬೇಕು ಅಂದರೂ ಹಣ್ಣು ಕಟ್ ಮಾಡಲೇಬೇಕು ಹೌದಲ್ವಾ ಸೊ ನಂಗೆ ತುಂಬ ತುಂಬ ಯೂಸ್ಫುಲ್ ಆಯಿತು ಸೊ ಅದು ಹಾಗಾಗಿ ಅದು ಪಾಸಿಟಿವ್ ಫೀಡ್ಬ್ಯಾಕ್ ಅಂತ ಇರ್ಬೊದು ನನ್ನ ನನ್ನ ಕಡೆಯಿಂದ ನನ್ನ ಎಕ್ಸ್ಪೀರ್ಯನ್ಸ್ ಅದು ಎಷ್ಟು ಇದಾಯಿತು ಅಂದರೆ ಎಲ್ಲ ಒಂದು ಕೆಲ್ಸ ನಂಗೆ ಕ್ವಿಕ್ಕಾಗಿ ಆಗೋ ಥರ ಆಯಿತು ಏನಾರು ನೈಫು ಚೆನ್ನಾಗ್ ಕಟ್ಟಾಗ್ತಿಲ್ಲ ಅಂತಂದರೆ ಆ ಕಟ್ ಮಾಡೋದಕ್ಕೆ ಅರ್ಧ ಗಂಟೆ ಆಗುತ್ತೆ ತರಕಾರಿಗಳು ಹೌದಲ್ವಾ ಅದೇ ನೈಫು ಈಸಿಯಾಗಿ ಕಟ್ಟಾಗ್ತಿದೆ ಬೇಗ ಬೇಗ ಕ್ವಿಕ್ಕಾಗಿ ಆಗ್ತಿದೆ ಅಂತಂದರೆ ಕೆಲ್ಸ ಅಷ್ಟೇ ನಾವು ಅಡ್ಗೆ ಇರ್ಬೊದು ಅದು ಏನೇ ಒಂದು ಇವನ್ ಪಲಾವ್ ಮಾಡಿದೀರಾ ಅಂತಂದರೆ ಎಷ್ಟು ತರ್ಕಾರಿ ಕಟ್ ಮಾಡಬೇಕಾಗತ್ತೆ ಹೇಳಿ ಏನೂ ಆಲು ಮಾಡಬೇಕು ಬೀನ್ಸು ಆಲು ಬೀನ್ಸೂ ಟಮೋಟೋ ಈರುಳ್ಳಿ ಮೆಣಸಿನ್ಕಾಯಿ ಅಂತೆ ಅದು ಇದು ಎಷ್ಟು ಮಾಡಬೇಕಾಗತ್ತೆ ಹೇಳಿ ಸೊ ಹಾಗಾಗಿ ನಂಗೆ ತುಂಬ ತುಂಬ ತುಂಬ ಯೂಸ್ಫುಲ್ ಆಗಿರೊಂಥದು ನೈಫ್ ಸೊ ಇದು ನನ್ನ ಕಡೆಯಿಂದ ಪಾಸಿಟಿವ್ ಫೀಡ್ಬ್ಯಾಕ್